ಹಲೋ ಹಾಂ ಬಂಗಾರ ನಮಸ್ತೆ ಬಂಗಾರದ ಅಂಗಡಿ ಅವರಾ ಹೌದು ಮ್ಯಾನೇಜರಾ ಹೌದು ಹಾಂ ಈಗ ಬಂಗಾರ ಹೇಗಿದೆ ಸರ್ ರೇಟು ಗ್ರಾಮಿಗೆ ಐದು ಸಾವಿರ ಅಂದರೆ ಒಂದು ಹತ್ತು ಗ್ರಾಮಿಗೆ ಐವತ್ತು ಸಾವಿರ ಅಲ್ವ ಹೌದು ಹೌದು ಯಪ್ಪಾ ಹೊರಗಡೆ ಸ್ವಲ್ಪ ರೇಟ್ ಕಮ್ಮಿ ಇದ್ಯಂತಲ್ಲ ಸರ್ ಅದರಲ್ಲಿ ನಾವು ಬೇರೆ ಕಡೆ ಜಿವೆಲರಲ್ಲಿ ಕೇಳ್ದೆ ನಾನು ನಲವತ್ತೈದು ಸಾವಿರ ನಲವತ್ತು ಐದು ಸಾವಿರ ಅಂತ ಹೇಳಿದ್ರು ಹಾಂ ಅಲ್ಲ ಅದೀಗ ಈ ತಾಮ್ರ ಎಲ್ಲ ಮಿಕ್ಸ್ ಇರುತ್ತಂತಲ್ಲ ಅದು ನಮಗೆ ಹೇಗೆ ಕಂಡಿಡಿಯೋದು ಅದು ಹೇಗೆ ಕಂಡಿಡಿಯೋದು ನಾವು ಆಮೇಲೆ ಅದು ನಮ್ಮ ನಮಗೆ ಸಾಲದ ರೂಪದಲ್ಲಿ ಕೊಡ್ತೀರಾ ಹೌದಾ ಅದಕ್ಕೆ ಅದಕ್ಕೆ ಎಂಥ ಪೇಪರ್ ಎಲ್ಲ ಎಂಥ ಬೇಕು ಆದಾದ್ರೆ ಚಕ್ ಗಾ ಚೆಕ್ ಖಾಲಿ ಚೆಕ್ಕ ಅದಕ್ಕೆ ಹಣ ಬರಿಬೇಕಾ ಬ್ಲಾಂಕ್ ಚೆಕ್ಕ ಅದೂ ನಮಗೆ ಎಷ್ಟು ದಿನ ಟೈಮ್ ಕೊಡ್ತೀರಾ ಸರ್ ಅದು ನಮ್ಮ ಮಗಳ ಮದುವೆಗೆ ಅಂಥೇಳದೆ ನಮಗೆ ಒಂದು ಒಂದೂ ಇನ್ನೂರು ಐವತ್ತು ಮುನ್ನೂರು ಗ್ರಾಮ್ ಬಂಗಾರ ಬೇಕು ಅಂತ ಅಷ್ಟೂ ಲೆಕ್ಕ ಇದೆ ಒಂದು ಐನೂರು ಗ್ರಾಮ್ ಅಂತೂ ಬೇಕಾಗುತ್ತೆ ಸಂಬಂಧಗಳಿಗೆಲ್ಲ ಕೆಲವು ಬಂಗಾರ ಹುಡುಗರಿಗೊಂದು ಉಂಗುರ ಬ್ರ್ಯಾಸ್ಲೈಟು ಅದು ಇದು ಅಂಥೇಳಿದ್ರೆ ಎಲ್ಲ ಐನೂರು ಗ್ರಾಮ್ ಮೇಲೆಯೇ ನಾವು ಫಸ್ಟ್ ಎಷ್ಟು ಕ್ಯಾಶ್ ಕೊಡಬೇಕಾಗುತ್ತೆ ಅಲ್ಲ ನೀವು ನಾವು ಹೇಳಿದ್ರೆ ಎಷ್ಟು ನೀವೂ ನಾನು ಒಂದು ಈಗ ಹತ್ತು ಲಕ್ಷದ ಬಂಗಾರ ನಾನು ಪರ್ಚೆಸ್ ಮಾಡಿದ್ರೆ ನಿಮಗೆ ಅಷ್ಟು ಕ್ಯಾಶ್ ಕೊಡಬೇಕಾಗುತ್ತೆ ಐದು ಕಿಲೋ ಐದಾದ ಐದು ಕಷ್ಟ ಆಗುತ್ತೆ ಅದೂ ಹಾಂ ಅದ್ರ ಪಸ್ಟೇ ಬಡ್ಡಿ ಹಾಕ್ತೀರಾ ನೀವು ಹೌದಾ ನಾವು ಎಷ್ಟು ತಿಂಗ್ಳಲ್ಲಿ ಅದನ್ನು ಕ್ಲೋಸ್ ಮಾಡಬೇಕು ಎಷ್ಟು ತಿಂಗಳು ಅಲ್ಲ ನೀವು ಹೇಳಬೇಕಲ್ಲ ನನ್ನ ಅಂಗಡಿ ಆದ್ರೆ ನಾನು ಹೇಳ್ತಾಯಿದ್ದೆ ನಿಮ್ದು ಒಂದುವರೆ ಸಾವಿರ ತಿಂಗಳಿಗೆ ಕಟ್ಟಬೇಕ ಒಂದು ವರ್ಷದಲ್ಲಿ ಒಂದು ವರ್ಷದಲ್ಲಿ ಆದರೆ ನೋಡೋಣ ಸರ್ ಓಕೆ ಬರ್ತೀನಿ ಮೀಟ್ ಆಗ್ತೀವಿ ಸರ್ ಆಯ್ತು ಆಯಿತು ಆಯ್ತು ಆಯ್ತು ಆಯ್ತು ಹಾಂ ಓಕೆ ಸರಿ